ಹಾಂ ಹೇಳಿ ಯಾರು

ಇಲ್ಲ ಗುಳ್ಗೆಯೆಲ್ಲ ಕೊಟ್ಟಿದ್ನಲ್ವ ಆರಾಮ ಆಗ್ಬೇಕಿತ್ತಲ್ವ ನೀವು ಹೊರಗ್ ಏನಾದ್ರು ತಿಂದಿದ್ದಿರಾ ಹೊರಗ್ ಫುಲ್ ಜಂಕ್ ಫುಡ್ಡು ಏನಾದ್ರೂ ಬೇಕ್ರಿಲ್ಲಿ ಏನಾದ್ರೂ ತಿಂದಿದ್ರಾ ಅದೇ ಹೊರಗಡೆ ಏನೂ ತಿನ್ನಕ್ಕೆ ಹೋಬಡಿ ಮೊನ್ನೆ ಕೊಟ್ಟಿದ್ದು ಗುಳ್ಗೆಯೆಲ್ಲ ತೊಗೊಳ್ತಿದ್ದೀರಲ್ಲ ಆಮ್ಯಾಲ ಬಿಸಿನೀರು ಕುಡಿರಿ ಏನು ಮಾಡಿ ಅಂದರೆ ನೀವು ಹೊರಗಡೆ ಎಲ್ಲ ಜಂಕ್ಸ್ ಫುಡ್ಡು ಅಮ್ಯಾಕಡೆ ಟೀ ಮಸಾಲೆ ಪುರಿ ಅವೆಲ್ಲ ತಿನ್ಲಿಕ್ಕೆ ಹೋಬೇಡಿ ಆನಂತರ ಏನು ಗುಳ್ಗೆ ಕರೆಕ್ಟಾಗಿ ತೊಗೊಳ್ತಿದ್ದೀರಲ್ವ ಮುಂಜಾನೆ ಸಂಜೆ ರಾತ್ರಿ ಮುಂಜಾನೆ ಹಾಂ ಭೇದಿ ಆಗತ್ತೇನು ಭೇದಿ ಭೇದಿ ಲೆಟ್ರೀನು ಡೇಲಿ ಎಷ್ಟಾಗುತ್ತೆ ಹಾಂ ಹೌದಾ ಹ್ಞೂ ಹ್ಞೂ ಹ್ಞೂ ಹಾಂ ಹಾಗಂದ್ರೆ ಸೋಮ್ವಾರ ಬನ್ರಿ ಹಾಗಾದ್ರೆ ಸೋಮ್ವಾರ ಮುಂಜಾನೆ ಬನ್ರಿ ಆ ಗುಳ್ಗೆಯೆಲ್ಲ ತೊಗೊಳ್ತಿರಿ ಆ ಗುಳ್ಗೆ ತೊಗೊಂಡು ಮತ್ತೆ ಏನು ಮಾಡಿರಿ ಅಂದ್ರೆ ನೀವು ಬೇರೆ ಆದಷ್ಟು ಮಟ್ಟಿಗೆ ನೀವು ನಾಳೆ ಆಗೋಲ್ಲ ಸೋಮಾರನೇ ಬರಕ್ಕೆ ಟ್ರೈ ಮಾಡಿರಿ ಆಮ್ಯಾಲ್ ಬಿಸ್ನೀರು ಅದೆಲ್ಲ ಕುಡೀರಿ ಮೆಡಿಸಿನೆಲ್ಲ ಕರೆಕ್ಟಾಗಿ ತೊಗೊಳ್ತಿರಿ ಬನ್ರಿ ಇನ್ನು ಅದು ಟಾನಿಕ್ಕೆಲ್ಲ ಕೊಟ್ಟಿದ್ನಲ್ವ ತೊಗೊಂಬರ್ರಿ ಅವು ಏನೇನು ಬರ್ದು ಕೊಟ್ಟಿದ್ನಲ್ವ ಅದನ್ನೆಲ್ಲ ತೊಗೊಂಬರ್ರಿ ನೋಡುವ ಓಕೆ ಬನ್ರಿ ಸರಿ